ಭಾರತದಲ್ಲಿನ ಐತಿಹಾಸಿಕ ಸ್ಥಳಗಳಲ್ಲಿ ಹಂಪಿಯನ್ನು ನಾವು ಸೇರಿಸಬಹುದು ಹಂಪಿಯು ಕರ್ನಾಟಕದ ಹೊಸಪೇಟೆ ಬಳಿ ಇರುವ ಐತಿಹಾಸಿಕ ಸ್ಥಳ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜ ಮೊದಲ ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದನ್ನು ಮೊದಲು ಹಂಪಿ ಎಂದು ಸಹ ಕರೆಯುತ್ತಿದ್ದರು ಎಂದು ಹೇಳುತ್ತಾರೆ ಹಂಪಿಯನ್ನು ಯುನೆಸ್ಕೊ ವಿಶ್ವ ಪರಂಪರೆಯ ತಾಣ ಎಂದು ಸಹ ಘೋಷಿಸಿದೆ ಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿಯಲ್ಲಿ ವಜ್ರ ವೈಢೂರ್ಯಗಳನ್ನು ರಸ್ತೆಯ ಇಕ್ಕೆಲಗಳಲ್ಲಿ ತೂಕದ ಮಾದರಿಯಲ್ಲಿ ಮಾರಲಾಗುತ್ತಿತ್ತು ಎಂದು ಸಹ ಹೇಳುತ್ತಾರೆ ಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿಯು ಅತ್ಯಂತ ವೈಭವಯುತವು ವೈಭವಯುತವಾಗಿತ್ತು ಎಂದು ಸಹ ಹೇಳುತ್ತಾರೆ ಕೃಷ್ಣ ದೇವರಾಯನ ಅವಧಿಯ ನಂತರ ನಿಧಾನವಾಗಿ ಹಂಪಿಯು ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತ್ತು ಕೊನೆಗೆ ತಾಳಿಕೋಟೆ ಯುದ್ಧದಲ್ಲಿ ಮುಸ್ಲಿಮ್ ಸಾಮ್ರಾಜ್ಯದ ಆಕ್ರಮಣದಿಂದಾಗಿ ಹಂಪಿಯ ಅವನತಿ ಆಯಿತು ಇಂದು ಹಂಪಿಯಲ್ಲಿ ಕಾಣ ಸಿಗುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳೆಂದರೆ ವಿರೂಪಾಕ್ಷ ದೇವಾಲಯ ಸಂಗೀತ ಕಂಬಗಳು ಕಲ್ಲಿನ ರಥ ಬಡವಿ ಲಿಂಗ ಸಾಸಿವೆ ಗಣಪತಿ ಕಡಲೆಕಾಯಿ ಗಣಪತಿ ಮಹಾನವಮಿ ದಿಬ್ಬ ಮ್ ಆನೆ ಲಾಯ ಮುಂತಾದ ಸ್ಥಳಗಳನ್ನು ನಾವು ಕಾಣಬಹುದು ಇನ್ನೊಂದು ಪ್ರೇಕ್ಷಣೀಯ ಸ್ಥಳವೆಂದರೆ ಬೇಲೂರು ಹಳೇಬೀಡು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ ಶ್ರೀ ಚೆನ್ನಕೇಶವ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೀಯ ಸ್ಥಳ ಬೇಲೂರು ಹಳೆಬೀಡಿನಲ್ಲಿ ನಾವು ಹೊರಭಾಗದಲ್ಲಿ ಶಿಲಾಬಾಲಿಕೆಗಳನ್ನು ಒಳಾಂಗಣದಲ್ಲಿ ಕಲ್ಲಿನ ಕಂಬಗಳನ್ನು ಕಾಣಬಹುದು ಇದಲ್ಲದೆ ಕರ್ನಾಟಕದಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಜೋಗ ಜಲಪಾತ ಜೋಗ ಜಲಪಾತ ಪ್ರವಾಸಿಗಳನ್ನು ತುಂಬ ಆಕರ್ಷಣೀಯವಾಗಿ ಸೆಳೆಯುತ್ತದೆ ಇಲ್ಲಿ ಮ ಮಳೆಗಾಲದ ಸಮಯದಲ್ಲಿ ನೀರು ಜಲಪಾತದಲ್ಲಿ ನೀರು ತುಂಬಿ ಹರಿಯುತ್ತದೆ ಇಲ್ಲಿನ ಪ್ರಮುಖ ಜಲಪಾತದ ಹೆಸರುಗಳೆಂದರೆ ರಾಜ ರಾಣಿ ರಾಕೆಟ್ ರೋರರ್